ನಾನು ಹೈಸ್ಕೂಲಿನಲ್ಲಿರುವಾಗ ಅಗ್ರಿಕಲ್ಚರ್ ಸ್ಟುಡೆಂಟ್ ನಾವು ಉಡುಪಿ ಬೋರ್ಡ್ ಐಸ್ಕೂಲಿನಲ್ಲಿರುವಾಗ ಅಗ್ರಿಕಲ್ಚರಲ್ಲಿ ಒಂದು ಸಪ್ರೇಟ್ ಸಬ್ಜೆಕ್ಟ್ ಇತ್ತು ಆ ಅದು ಮೂರು ವರ್ಷದ ಕೋರ್ಸ್ ಅದು ಈಗ ಅದನ್ನು ಬಂದ್ ಮಾಡಿದ್ದಾರೆ ಅದರಲ್ಲಿ ನಾವು ಅಗ್ರಿಕಲ್ಚರಿನಲ್ಲಿ ಈ ಭತ್ತ ಭತ್ತ ನೆಡೋದು ಭತ್ತ ಈಗ ಗದ್ದೆ ಉಳೋದು ಆ ಅದೇ ರೀತಿ ಬೆಂಡೆ ಅಲಸಂಡೆ ನವಿಲುಕೋಲು ಇಂಥದ್ದನ್ನೆಲ್ಲ ಶಾಲೆಯಲ್ಲಿ ಬೆಳೆಸ್ತಿದ್ದೆವು ಬೆಳೆಸಿದಮೇಲೆ ಅದರ ಫಲವನ್ನು ಫಲ ಬಂದಮೇಲೆ ಅದನ್ನು ಮಾರಿ ಆಕ್ಷನ್ ಮಾಡಿ ಮಾರಿ ಅದರ ದುಡ್ಡು ಶಾಲೆಗೆ ಕೊಡ್ತಿದ್ದೆವು ನಂತರ ನಾನು ಬ್ಯಾಂಕಿನ ಸರ್ವೀಸಿನಲ್ಲಿದ್ದು ಒಂದು ಮೂವತ್ತೈದು ವರ್ಷ ಸರ್ವೀಸ್ ಆದಮೇಲೆ ರಿಟೈರ್ಡ್ ಆದಮೇಲೆ ಇಲ್ಲಿ ಕಾಪುಗೆ ಬಂದು ಇಲ್ಲಿ ನೆಲೆಸಿದೆ ಇಲ್ಲಿ ಬಂದಮೇಲೆ ನನಗದೇ ಹುಚ್ಚು ಸ್ವ್ ಜಾಸ್ತಿಯಾಯಿತು ಇಲ್ಲಿ ಆಗ ಅದೇ ರೀತಿ ಗಾರ್ಡನ್ನು ಹಾಗೆ ಇದ್ದ ತೆಂಗಿನ ಮರವನ್ನು ಸರಿ ಮಾಡಲಿಕ್ಕೆ ನೋಡಿದ್ದದು ಸರಿ ಮಾಡುವಾಗ ತೆಂಗಿನ ಮರಕ್ಕೆ ನಾವು ಆಗಾಗ ಅಂದರೆ ಸಾಧಾರಣ ಆಗಸ್ಟ್ ತಿಂಗಳಲ್ಲಿ ಗೊಬ್ಬರ ಹಾಕಿ ಅದನ್ನು ಲೆವೆಲ್ ಮಾಡ್ತಿದ್ದೆವು ಮತ್ತೆ ಡಿಸೆ ನವಂಬರ್ ಡಿಸೆಂಬರ್ ನೀರು ಬಿಡಲಿಕ್ಕೆ ಕಟ್ಟೆ ಕಟ್ತಿದ್ದೆವು ಅದನ್ನು ಅದೇ ರೀತಿಯಲ್ಲಿ ನಾವು ಕೆಲವು ವರ್ಷ ಮಾಡ್ತಾಯಿದ್ದೆವು ಈಗ ತೆಂಗಿನ ಫಸಲಿಗೆ ಅಂದರೆ ಒಂದು ತೆಂಗಿನಕಾಯಿಗೆ ಹತ್ತು ರೂಪಾಯಯಿ ಸಾಧಾರಣ ನೂರು ತೆಂಗಿನಕಾಯಿಗೆ ಒಂದು ಸಾವಿರ ರೂಪಾಯಿ ಹಾಗೆ ನಾವು ಅದನ್ನು ಮಾರ್ತೇವೆ ಮಾರ್ತಾಯಿದ್ದೇವೆ ಸೇಲ್ ಮಾಡ್ತಾಯಿದ್ದೇವೆ ಈಗ ತೆಂಗಿನ ಗಿಡ ಸಾಕಿ ಅದರ ಫಸಲನ್ನು ಕೊಯ್ಯಲಿಕ್ಕೆ ಅದನ್ನ ಹೆಕ್ಕಲಿಕ್ಕೆ ಜನ ಮಾಡಿ ನೌಕರರನ್ನು ಮಾಡಿ ಮಾಡುವಾಗ ಅದರ ಬೆಳೆ ಬೆಳೆ ಮಾರಿ ಈ ನಾವು ಮೆಂಟೆ ನಾವು ಗಿಡಗಳನ್ನು ಸಾಕಲು ಸಾಕುವ ಖರ್ಚು ಸಮೇತ ಅಲ್ಲಿಂದ ಅಲ್ಲಿಗಾಗ್ತದೆ ಆದ್ದರಿಂದ ಈಗ ಮೊದಲಿನ ಈ ಉತ್ ಮೊದಲಿದ್ದ ಒಂದು ಲಾಭ ಇಲ್ಲ ಅದೇ ರೀತಿ ನಮಗೆ ಆಸಕ್ತಿ ಕೂಡ ಈಗ ಕಮ್ಮಿಯಾಗಿದೆ ಈಗ ಆಸಕ್ತಿ ಕಮ್ಮಿ ಆದುದರಿಂದ ಮೊದಲು ನಲವತ್ತೈದು ದಿವಸಕ್ಕೆ ಒಂದು ಸಾರಿ ನಾವು ತೆಂಗಿನ ಗಿಡ ತೆಂಗಿನಕಾಯಯಿ ಕೊಯ್ತಿದ್ದೆವು ಈಗ ಅದೇ ತೆಂಗಿನಕಾಯಿಯನ್ನು ಮೂರು ತಿಂಗಳಿಗೊಮ್ಮೆ ನಾಲ್ಕು ತಿಂಗಳಿಗೊಮ್ಮೆ ಕೊಯ್ಯಲು ಪ್ರಾರಂಭ ಮಾಡಿದ್ದೇವೆ ಅದೇ ರೀತಿ ಈ ಗೊಬ್ಬರ ಹಾಕೋದನ್ನು ಸ್ವಲ್ಪ ಕಮ್ಮಿ ಮಾಡಿದ್ದೇವೆ ಪ್ರತಿ ತಿ ವರ್ಷ ಮಳೆಗಾಲ ಮುಗಿದಮೇಲೆ ಸಾಧಾರ್ಣ ಸೋಣ ಅಂದ್ರೆ ಆಗಸ್ಟ್ ಸೆಪ್ಟೆಂಬರ್ ತಿಂಗಳಲ್ಲಿ ಕಟ್ಟೆಯನ್ನು ಕಟ್ಟಿ ಅದಕ್ಕೆ ಸ್ವಲ್ಪ ಗೊಬ್ಬರ ಹಾಕಿ ಸೊಪ್ಪು ಹಾಕಿ ಸ್ವಲ್ಪ ಮಣ್ಣನ್ನ ಹಾಕಿ ಬಿಡ್ತಿದ್ದೆವು ಈಗ ಕೆಲಸ ಮಾಡುವವರ ಕೂ ದಿನ ದಿನಕೂಲಿ ಎಂಟುನೂರು ರೂಪಾಯಿ ಆಗ ಆಗಲಿಕ್ಕೆ ಹೋಗಿ ನಾವು ನಮಗು ಈ ಹಾಟಿಕಲ್ಚರಿನಲ್ಲಿ ಇದ್ದ ಮೊದಲಿನ ಆಸಕ್ತಿ ಈಗ ಕಮ್ಮಿಯಾಗಿದೆ ಅದೇ ರೀತಿ ನಮಗೆ ಕೂಡ ವಯಸ್ಸು ಜಾಸ್ತಿ ಆದ್ದರಿಂದ ಮೊದಲಿನ ಆಸಕ್ತಿ ಇಲ್ಲ ನ ನಮ್ಮ ಈ ಕಾಪುನಲ್ಲಿ ಉಳಿಯಾರ್ಗೋಳಿಯಲ್ಲಿ ಮಣ್ಣು ನೆಲದ ಮಣ್ಣು ಹೊಯ್ಗೆ ಮಿಶ್ರಿತ ಕೆಂಪು ಮಣ್ಣು ಇದು ಬೇರೆ ಕಡೆ ಹೆಚ್ಚು ಸಿಗೋದಿಲ್ಲ ನೋಡಲಿಕ್ಕೆ ಭಾಳ ಸುಂದರವಾದ ಒಂದು ಮಣ್ಣು ಉತ್ತಮ ನೋಡಲಿಕ್ಕೆ ಬೆಳೆಗೆ ಉತ್ತಮ ಎಂದೆಣಿಸ್ತೇವೆ ನಾವು ಆದರೆ ಅದರಲ್ಲಿ ಒಂದು ಗೊಬ್ಬರದ ಹುಳದ ಹಾಗೆ ಒಂದು ಹುಳ ಬರ್ತದೆ ಅದು ಎಷ್ಟು ಮದ್ದು ಮೆಡಿಸಿನ್ ಹಾಕಿರು ಅದು ಪಕ್ಕ ಗುಣ ಆಗೋದಿಲ್ಲ ನಾವು ಈಗ ನಮ್ಮ ತೋಟದ ಮಣ್ಣನ್ನೇ ಗಾರ್ಡನ್ನಿಗೆ ಸಮೇತ ಉಪಯೋಗಿಸ್ತಿದ್ದೇವೆ ನಾವು ಸಣ್ಣ ಮಟ್ಟಿನ ಒಂದು ಹೂತೋಟವನ್ನು ಮಾಡಿದ್ದೇವೆ ಅದಕ್ಕೆ ಅದೇ ಗಾರ್ಡನ್ನ ನ ನಮ್ಮ ತೋಟದ ಮಣ್ಣನ್ನೇ ಯೂಸ್ ಮಾಡ್ತೇವೆ ಮತ್ತೆ ನಾವು ಸುಡುಮಣ್ಣು ಮ ಅಂದರೆ ನಮ್ಮ ವೇಸ್ಟನ್ನೆಲ್ಲ ಸುಟ್ಟು ಮಣ್ಣನ್ನು ಮಿಕ್ಸ್ ಮಾಡಿ ಅ ಅದನ್ನು ಕೂಡ ಆ ಇದಕ್ಕೆ ಗಿಡ ಈ ಹೂವಿನ ಗಿಡಕ್ಕೆ ಹಾಕ್ತೇವೆ ಈಗ ಹೂವಿನ ಗಿಡ ಮೊದಲು ನಾವು ನೆಲದಲ್ಲಿ ನಡ್ತಿತ್ತು ಆಗ ಹುಳದ ಬಾಧೆ ಜಾಸ್ತಿ ಆದ್ದರಿಂದ ಈಗ ನಾವು ಪಾಟ್ ಅಂದರೆ ಈ ಚಟ್ಟಿಯಲ್ಲಿ ನಾವು ನೆಡ್ಲು ಪ್ರಾರಂಭ ಮಾಡಿದ್ದೇವೆ ಅಡಿ ಚಟ್ಟಿಯ ಕೆಳಗೆ ನೀರು ಹೋಗಲಿಕ್ಕೆ ಈ ಹಂಚಿನ ತುಂಡು ಅಥವಾ ಇಟ್ಟಿಗೆ ತುಂಡನ್ನು ಹಾಕಿ ಅದರ ಮೇಲೆ ಸ್ವಲ್ಪ ಹೊಯ್ಗೆ ಹಾಕಿ ನಂತರ ನಮ್ಮ ಈ ಮಣ್ಣನ್ನು ಮತ್ತೆ ಸುಡುಮಣ್ಣನ್ನು ಮಿಕ್ಸ್ ಮಾಡಿದ ಮಣ್ಣನ್ನು ಹಾಕಿ ಗಿಡ ನೆಡ್ತೇವೆ ಈಗ ಗಿಡ ಚೆನ್ನಾಗಿ ಬರ್ತಾಯಿದೆ ಆಗಾಗ ನಾವು ಕಡಲೆ ಹಿಂಡಿ ಅದೇ ರೀತಿ ಈ ಬೇವಿನಹಿಂಡಿ ಇದನ್ನು ಮಿಕ್ಸ್ ಮಾಡಿ ಅದನ್ನು ಅದರ ನೀರನ್ನು ಸಾಧಾರಣ ಮೂರು ತಿಂಗಳಿಗೊಮ್ಮೆ ಅದಕ್ಕೆ ಕೊಟ್ಟು ಕೊಡದು ಕೊಡಲ್ಪಡುವುದರಿಂದ ಈಗ ನೋಡಲಿಕ್ಕೆ ಚೆನ್ನಾಗಿ ಆಗ್ತದೆ ಅದೇ ರೀತಿ ನಾವು ದಾಸವಾಳದ ಗಿಡ ನೆಟ್ಟಿದ್ದೇವೆ ಮತ್ತೆ ಕೆಲವು ಗಾರ್ಡನ್ನಿನಲ್ಲಿ ಈ ಅದು ಈ ಬೇಲಿಯ ರೀತಿಯಲ್ಲಿ ಒಂದು ಕ್ರೋಟನ್ ಗಿಡವನ್ನು ಕೂಡ ನೆಟ್ಟಿದ್ದೇವೆ ಅದೊಂದು ಹೊಸ ವೆರೈಟಿ ಇದ ಇದನ್ನು ಬಹುಶ ನಾವು ಮಂಗಳೂರಿನಿಂದ ತಂದಿದ್ದೇವೆ ಈಗ ಗಾರ್ಡನರ್ರವರಿಗೂ ಕೂಡ ಒಂಬೈನೂರು ರೂಪಾಯಿ ತನಕ ದಿನ ಮಜೂರಿ ಇರುವುದರಿಂದ ಈ ಮೇನ್ಟೈನ್ ಮಾಡಲಿಕ್ಕೆ ಈ ವಯಸ್ಸಿನಲ್ಲಿ ನಮಗೆ ಸ್ವಲ್ಪ ಕಷ್ಟ ಆಗ್ತದೆ ಆದರು ತೊಂದರೆಯಿಲ್ಲ ಗೊಬ್ಬರವನ್ನು ನಾವು ನಾ ಇದು ಸಸ್ಯಗಳಿಗೆ ಎಳ್ಳಿಂಡಿ ಎಳ್ಳಿಂಡಿ ಮತ್ತೆ ಕಹಿಬೇವಿನ ಹಿಂಡಿ ಅದರೊಟ್ಟಿಗೆ ಸುಫಲವನ್ನು ಕೂಡ ಬೆರೆಸಿ ಹಾಕ್ತಾಯಿದ್ದೇವೆ